ಹಾಂ ಹೇಳಿ

ಹಾಂ ನಿಮ್ಮ ಹೆಸರು ಹಾಂ ಗೊತ್ತಾಯ್ತು ಹೇಳಿ ಇವಾಗ ಹಾಂ ಎ ಹಾಂ ಸರಿ ನಾಳೆ ಬನ್ನಿ ಆಯಿತು ನೋಡಣ ಮನೆಲ್ಲೇ ಮಾಡ್ಕೊಳಕ್ಕೆ ಆಗಲ್ಲವಲ್ಲ ನಾನು ಕೊಟ್ಟಿರೋ ಇದು ಮಾತ್ರೆಗಳ್ನ ಏನು ಮಾಡದ್ರಿ ಹ್ಞೂ ನೀವು ತಗೊತಾ ಇದ್ದೀರಾ ಹ್ಞೂ

ನಾನು ಮುಲಾಮು ಕೊಟ್ಟಿದ್ದೆನಲ್ಲ ಅದನ್ನು ಏನು ಮಾಡದ್ರಿ ನಾನು ಒಂದು ಮುಲಾಮು ಕೊಟ್ಟಿದ್ವಲ್ಲ ಅದು ಹಾಂ ಅಲ್ಲೇ ಯಾವುದಾದ್ರೂ ತರ್ಸ್ಕೊಳ್ಳಿ ನಿಮ್ಮ ಊರ ಪಕ್ಕದಲ್ಲಿ ನೋಡಣ ಹ್ಞೂ ಹಂಗಾದ್ರೆ ನಿಮಿಗೆ ಯಾವಾಗ ಬರಕ್ಕಾಗುತ್ತೆ ಹ್ಞೂ ಸರಿ ಆಯಿತು ನಾಳೆಯೇ ಬನ್ನಿ ಆಯಿತು ಹ್ಞೂ ನಾಳೆ ಒಂದು ಎರಡು ಗಂಟೆಗೆ ಬನ್ನಿ ಈಗ ಅದೇ ಆ ಮುಲಾಮು ನೀವು ತಗೊಂಡೋಗಿಲ್ಲ ಅಂದಿರಲ್ಲ ಅದನ್ನು ತರಿಸ್ಕೊಬೇಕು ಹ್ಞೂ ಹಾಂ ಅದೇ ಆ ಮುಲಾಮು ಹಚ್ಬೇಕಾಗಿತ್ ನೀವು ಹಚ್ಚಿಲ್ಲ ಅದಕ್ಕೆ ಹಾಗಾಗಿದೆ ಹಾಂ

ಇಲ್ಲ ಇಲ್ಲ ಬೇರೆ ಏನೂ ಆಗಲ್ಲ ಹ್ಞೂ ಅದನ್ನು ಯಾರು ಹತ್ರ ತರ್ಸ್ಕೊಳ್ಳಿ ಇವಾಗ ಯಾರಾದರೂ ಹೋಗ್ತಾರಲ್ಲ ನಿಮ್ಮ ಮನೆ ಪಕ್ಕದಲ್ಲಿ ಕೆಲಸಕ್ಕೆ ಅಲ್ಲಿಗೆ ಇಲ್ಲಿಗೆ ಪಟ್ಟಣಕ್ಕೆ ಹೋಗ್ತಾರಲ್ಲ ಆವಾಗ ಹೇಳ್ಬಿಟ್ ತರ್ಸ್ಕೊಂಡು ಇರಿ ಕಮ್ಮಿ ಆದರೆ ಏನೂ ಬರಕ್ಕೆ ಹೋಗ್ಬೇಡ್ರಿ ಕಮ್ಮಿ ಆಗಲಿಲ್ಲ ಜಾಸ್ತಿ ಆಯಿತು ಅಂತಂದರೆ ನಾಳೆಯೇ ಬನ್ರಿ ಎರಡು ಗಂಟೆಗೆ ಹಾಂ ಹಾಂ ಮಧ್ಯಾಹ್ನನೇ ಬನ್ನಿ ಆಂ ಸರಿ ಆಯಿತು ಹಾಂ ಆಯ್ತು ಆಯಿತು